ನನ್ನ ಬದುಕಿನಲ್ಲಿ ನನಗೆ ತುಂಬ ಮುಖ್ಯವಾದದ್ದು ನನ್ನ ತಂದೆ ತಾಯಿ ಅವರನ್ನು ನಾನು ತುಂಬ ದೇವರ ದೇವರ ರೂಪದಲ್ಲಿ ನೋಡುತ್ತೇನೆ ಅವರು ನನ್ನನ್ನು ತುಂಬ ಕಷ್ಟಪಟ್ಟು ಸಾಕಿದ್ದಾರೆ ನಾನು ಅವರನ್ನು ತುಂಬ ಚೆನ್ನಾಗಿ ಸಾಕಬೇಕೆಂದುಕೊಂಡಿದ್ದೇನೆ ನನ್ನ ಜೀವನದಲ್ಲಿ ಮುಕ್ ಒಂದು ಮುಖ್ಯವಾದ ಗುರಿ ಎಂದರೆ ನನ್ನ ತಂದೆ ತಾಯಿಯನ್ನು ನೋಡಿಕೊಳ್ಳುವುದು ಅವರು ನನ್ನನ್ನು ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ ಓದಿಸಿದ್ದಾರೆ ನಾನು ಅದರ ಮಟ್ಟಿಗೆ ನಾನು ಓದಿ ಒಂದು ಕೆಲಸವನ್ನು ತ್ ಉದ್ಯೋಗವನ್ನು ತೆಗೆದುಕೊಂಡು ಅವರನ್ನು ತುಂಬ ಚೆನ್ನಾಗಿ ನೋಡಕೊಳ್ಳಬೇಕೆಂದು ಆಸೆ ಹಾಗೆಯೇ ನನ್ನ ಬದುಕಿನಲ್ಲಿ ತುಂಬ ಮುಖ್ಯವಾಗಿ ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ನಂತರ ನನ್ನ ಕುಟುಂಬವನ್ನು ರಕ್ಷಣೆ ಮಾಡುತ್ತೇನೆ ನಾನು ಒಂದು ಉದ್ಯೋಗವನ್ನು ತೆಗೆದುಕೊಂಡು ಅದರಲ್ಲಿ ನಮ್ಮ ಅಪ್ಪಾಜಿಗೆ ಒಂದು ಒಳ್ಳೆಯ ಗಾಡಿಯನ್ನು ಕೊಡಿಸಿಕೊಡು ಕೊಡಿಸಿಕೊಳ್ಳಬೇಕೆಂದು ತುಂಬ ಕೇಳ್ಕೊಳ್ತೇನೆ ಹಾಗೇ ನನ್ನ ತಾಯಿಗೆ ಒಂದು ಸೀರೆಯನ್ನು ತೆಗೆದುಕೊಂಡು ಕೊಡುತ್ತೇನೆ ಹಾಗೆಯೇ ನನ್ನ ಫೆಮ್ ಕುಟುಂಬದಲ್ಲಿ ಎಲ್ಲರನ್ನೂ ತುಂಬ ಇಷ್ಟಪಡುವ ಹಾಗೆ ನಮ್ಮ ತಂದೆ ಅವರು ತುಂಬ ಕಷ್ಟಪಟ್ಟು ನನ್ನನ್ನು ಓದಿಸಿ ಸ ಸಣ್ಣವನಿದ್ದಾಗ ತುಂಬ ಚೆನ್ನಾಗಿ ಓದಿಸಿ ಬೆಳೆಸಿ ಒಳ್ಳೆಯ ಸ್ಕೂಲಿಗೆ ಹಾಕಿದ್ದಾರೆ ಅದನ್ನೆಲ್ಲ ನೆನಸಿಕೊಂಡು ನಾನು ಈಗ ತುಂಬ ದುಃಖಪಡುತ್ತೇನೆ ಅದರಿಂದ ನಾನು ಒಂದು ಒಳ್ಳೆಯ ಕೆಲಸವನ್ನು ತೆಗೆದುಕೊಂಡು ಅವರಿಗೆ ಒಂದು ಒಳ್ಳೆಯ ರೂಪದಲ್ಲಿ ಯಾರಾದ್ರು ನೋಡಿದರೆ ಮಗನ್ನ ಎಷ್ಟು ಚೆನ್ನಾಗಿ ಬೆಳೆಸಿದಾರೆ ನೋಡಪ್ಪ ಅಂತೇಳಿ ಮಗನ ಹೆಮ್ಮೆಪಡುವಾಗೆ ಮಾಡುತ್ತೇನೆ ಅವರಿಗೆ ಹೆಸರಿನ ಮೇಲೆ ದಕ್ಕೆ ತರದಾಗೆ ಅವರ ಹೆಸರನ್ನು ಬೆಳೆಸುತ್ತೇನೆ ಹಾಗೆಯೇ ನನ್ನ ತಾಯಿ ತಾಯಿ ಕೂಡ ತುಂಬ ಚಿಕ್ಕವನಿದ್ದಾಗಿಂದನೂ ನನ್ನನ್ನು ಎಷ್ಟು ಮುದ್ದಾಗಿ ಬೆಳೆಸಿ ಕಷ್ಟಪಟ್ಟು ಬೆಳೆಸಿ ಇಷ್ಟು ದೊಡ್ಡವನಾಗಿ ಮಾಡಿದ್ದಾರೆ ಅವರನ್ನು ಕೂಡ ನಾನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು ಅವರಿಗೆ ಯಾವ ಕಷ್ಟವೂ ಕೂಡ ಬರದ ಹಾಗೆ ನೋಡ್ಕೊಳ್ಬೇಕು ಅವರು ನನ್ನನ್ನು ತುಂಬ ಒಂದು ಸಲ ನಾನು ಹುಷಾರ್ ಇರಲಿಲ್ಲ ಆಸ್ಪತ್ರೆಗೆ ಅಡ್ಮೆಂಟ್ ಆಗ್ಬಿಟಿದ್ದೆ ಅವಾಗ ನನ್ನನ್ನು ಎಷ್ಟು ಮುದ್ದಾಗಿ ನೋಡಿಕೊಂಡ್ರು ಬಹಳ ಚೆನ್ನಾಗಿ ಹಾರೈಸಿದ್ರು ಆಸ್ಪತ್ರೆಯಲ್ಲಿ